ಸೋ ನಾನು ಕ್ಯಾಬ್ ಬುಕ್ ಮಾಡಿದ್ದೇ ಹಾಳೆನಹಳ್ಳಿ ಅಡ್ರೆಸ್ಸ್ ದುರ್ಗಿ ಟೆಂಪಲ್ ಸೊ ನನ್ನ ನೀವು ಬರೋ ರೋಡಲ್ಲಿ ಅಲ್ಲಿ ಚೂರು ವರ್ಕಿಂಗ್ ನಡಿತಿದೆ ರೋಡಿಂದು ಸೊ ನೀವು ಒಂದು ಕೆಲಸ ಮಾಡಿ ಇದು ಮೌಂಟೆನ್ ವಿವ್ ಕಾಲೇಜ್ ಇದೆಯಲ್ಲ ಅಲ್ಲಿಂದ ಸ ಡೌನ್ ಇಳಿದು ರೈಟ್ ತಗೊಂಡು ಮತ್ತು ಸ್ಟ್ರೈಟ್ ಬಂದರೆ ನಿಮಗೆ ಅದು ಬೇರೆ ಇದು ಇದು ಬರುತ್ತೆ ಒಂದು ಐದು ನಿಮಿಷದಲ್ಲಿ ಇದು ಐದು ನಿಮಿಷದ್ದು ಒಂದು ರಸ್ತೆ ಆಗಿರುತ್ತೆ ಸೊ ನೀವು ಎಷ್ಟೋತಂಕ ಹೇ ಬರ್ತಿರ ಚೂರು ಹೇಳಿ ನನಗೆ ಬೇಗ